ಮೇಡಮ್ ನಾನು ಶ್ರೀನಿವಾಸ ಅಂತ ಮೇಡಮ್ ಆಂ ಮೇಡಮ್ ಇದು ಒಂದು ಲೋನ್ ಬೇಕಾಗಿತ್ತು ಅದಕ್ಕೆ ನಿಮಗೆ ಫೋನ್ ಮಾಡ್ದೆ ಮೇಡಮ್ ನಮಗೆ ಔಸಿಂಗ್ ಲೋನ್ ಬೇಕಿತ್ತು ಮೇಡಮ್ ಹೌದು ಏನು ಮೇಡಮ್ ಹಂಗಂದ್ರೆ ಫ್ಲೋಟಿಂಗ್ ಇಂಟ್ರೆಸ್ಟ್ ಅಂದರೆ ಏನು ಮೇಡಮ್ ಹ್ಞೂ ಇವಾಗ ನಾವೇನಾದರೂ ಒಂದು ಲಂಪ್ ಸಮ್ ಅಮೌಂಟ್ ಏನಾದರೂ ಮಧ್ಯದಲ್ಲಿ ಏನಾದರೂ ಪೇ ಮಾಡಬೋದ ಮೇಡಮ್ ಹಾಂ ಹಾಂ ಓಕೆ ಅಲ್ಲ ಪೆನಾಲ್ಟಿ ಏನು ಇಲ್ದಿರಾ ನಮ್ಗೆ ಅಟ್ಲೀಶ್ಟೂ ಒಂದು ಈವಾಗ ರನ್ನಿಂಗ್ ಇಂಟ್ರೆಶ್ಟ್ ಎಷ್ಟು ಮೇಡಮ್ ಏಯ್ಟ್ ಪರ್ಸೆಂಟಾ ಇದು ಫರ್ಸಿಂಗ್ ಫೀಸ್ ಏನಾದರೂ ಇದೆಯ ನಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಎಲ್ಲ ನಮ್ಮ ವೈಫ್ ಹೆಸ್ರಲ್ಲಿ ತೊಗೊಂಡ್ಬಿಟ್ರೆ ನಮ್ಮ ಹೆಸ್ರಲ್ಲಿ ಏನಿರತ್ತೆ ಮೇಡಮ್ ಆಮೇಲಕ್ಕೆ ಅವರು ನಮ್ಮೇಲೆ ದರ್ಪ ಮಾಡ್ತಾರಲ್ವ

ಹೌದಾ ಮೇಡಮ್ ಅಷ್ಟೊಂದು ಬೆನಿಫಿಟ್ ಇದೆಯಾ ಮೇಡಮ್ ಪಾಯಿಂಟ್ ಟು ಫೈವ್ ಪರ್ಸೆಂಟು ಇಂಟ್ರೆಸ್ಟ್ ಅಂದರೆ ಎಷ್ಟು ಇವಾಗ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತಾ ಮೇಡಮ್ ಆವಾಗ ಓಕೆ ಓಕೆ ಅವ್ರ ಹೆಸ್ರಲ್ಲಿ ಅಲ್ಲ ಸಬ್ಸಿಡಿಯೂ ಅವ್ರ ಅಕೌಂಟ್ಗೆಯೇ ಹೋಗುತ್ತಾ ಮೇಡಮ್ ಹೌದಾ ಅವಾಗ ನಾವಿರಬೋದಾ ಆ ಮನೆಲ್ಲಿ ಆವಾಗ ಅವ್ರೇನು ಗಲಾಟೆ ಮಾಡೋದಿಲ್ವ ಸರಿ ಮೇಡಮ್ ಎಷ್ಟು ದಿನ ಆಗುತ್ತೆ ಮೇಡಮ್ ಲೋನೂ ಇದಕ್ಕೆ

ಅಲ್ಲ ನಾವು ಸಹ ಪೇಪರ್ ಸಬ್ಮಿಟ್ ಮಾಡಿದ್ಮೇಲೆ ಎಷ್ಟು ದಿನ್ದಲ್ಲಿ ಕೊಡ್ತೀರಿ ಮೇಡಮ್ ಹೌದಾ ಅದು ನಮ್ಮ ಅಕೌಂಟ್ಗೆ ಹಾಕ್ತೀರಾ ನಮ್ಮ ವೈಫ್ ಅಕೌಂಟ್ಗೆ ಹಾಕ್ತೀರಾ ಲೋನ್ನ್ನ ಹೌದಾ ಸರಿ ಮೇಡಮ್ ಆಯ್ತು ಮೇಡಮ್ ಥ್ಯಾಂಕ್